ಈ ನಾಲ್ಕು ವರ್ಷದ ಹಿಂದೆ ನಾವೊಂದು ಟಿ ವಿ ಪರ್ಚೇಸ್ ಮಾಡಿದ್ವಿ ಅದ್ರ ಹೆಸ್ರು ಸನ್ಸೂಯಿ ಅಂತ ಅದು ತುಂಬ ಚೆನ್ನಾಗಿದೆ ಅಂತ ಅಂತೇನೋ ತಗೊಂಡ್ವಿ ದಾವ್ ಬೇರೆ ಕಡೆ ಬಟ್ ಅದು ಏನಾಗಿದೆ ಅಂದರೆ ನೋಡ್ತಾ ನೋಡ್ತಾ ಸ್ವಲ್ಪ ದಿನ ಚೆನ್ನಾಗೇ ಬಂತು ಅದಾದ ಮೇಲೆ ಬ್ಲರ್ ಆಗ್ತಾ ಬಂತು ಕಲರ್ಸ್ ಎಲ್ಲ ಹೋಗ್ತಾ ಬಂತು ಆಮೇಲೆ ತುಂಬ ಸೌಂಡೆಲ್ಲ ಕಮ್ಮಿ ಆಗ್ತಾ ಬಂತು ಇವಾಗ ತುಂಬ ಅದನ್ನು ನೋಡೋಕ್ಕಾಗಲ್ಲ ಟಿ ವಿ ಆ ಥರ ಇದೆ ಕೆಲ್ವೊಂದು ಬಟನ್ಸ್ಗಳೆಲ್ಲ ತನಗೆ ತಾನೆ ಅದೆಲ್ಲ ಹೊ ಉದುರ್ತಾ ಬಂದವು ಬೇಗ ವರ್ಕ್ ಆಗಲ್ಲ ಟಿ ವಿ ಹಾಕಿದ ತಕ್ಷಣ ಆನ್ ಆಗೋಲ್ಲ ಸುಮ್ಮನೆ ಇದ್ದಕ್ಕಿದ್ದಾಗೆ ಆನ್ ಆಫ್ ಆಗೋದು ಆನ್ ಆಗೋದು ಆ ಥರ ಎಲ್ಲ ಆಗುತ್ತೆ ಏನಾದ್ರೂ ವಿಡಿಯೋಸ್ಗಳು ಸಾಂಗ್ಗಳೆಲ್ಲ ಬರ್ತಿರುವಾಗ ಅರ್ಧರ್ಧಕ್ಕೆ ಹೋಗ್ತಾ ಇರೋದು ಅರ್ಧ ಅಷ್ಟೆ ಕಾಣಿಸೋದು ಈ ಥರ ಎಲ್ಲ ತುಂಬ ಆಮೇಲೆ ಕೆಲವೊಂದ್ಸಲ ಹಂಗೆ ಬ್ಲ್ಯಾಕ್ ಆ್ಯಂಡ್ ವೈಟಿಗ್ ಶಿಫ್ಟ್ ಆಗುತ್ತೆ ಕಲರ್ಸ್ ಎಲ್ಲ ಬರೋದೇ ಇಲ್ಲ ಎಷ್ಟು ಸಾರಿ ಒಂದು ಒಂದು ಹತ್ತು ಬಾರಿ ನಾವು ರಿಪೇರಿ ಮಾಡ್ಸಿದ್ದೀವಿ ಆದರೂ ಸರಿಯಾಗಿಲ್ಲ ಅದು ಮೊ ಅದು ಏನಂದರೆ ತುಂಬ ಹೀಟ್ ಆಗೋದು ಆಮೇಲೆ ಬೇಗ ಅದು ಇದಕ್ಕಿದ್ದಂಗೆ ಹಾಫ್ ಆಗೋದು ಆ ಥರ ಎಲ್ಲ ಆಗುತ್ತೆ ನಾವು ಕೆಲ್ವೊಂದ್ಸರಿ ತುಂಬ ಸಲ ಅದನ್ನು ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಗಿದೆ ಆ ಥರದ ಪ್ರಾಡಕ್ಟ್ಗಳೆಲ್ಲ ನಾವು ತೊಗೊಳ್ಳುವಾಗ ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬೋದು ತುಂಬ ಟಿ ವಿ ನಾವು ಇವಾಗ ನಾವು ಬೇರೆ ಟಿ ವಿ ತಗೊಂಡು ಬಂದಿದ್ದೀವಿ ಅದು ಅದು ಕೂಡ ತುಂಬ ಚೆನ್ನಾಗಿದೆ ಬಟ್ ಕಲರ್ಸ್ ಆಗಿರ್ಬೋದು ತುಂಬ ನ್ಯಾಚುರಲ್ ಆಗಿ ಕಾಣ್ಸ ಕಾಣ್ಸುತ್ತೆ ಟಿ ವಿ ಒಳಗೆ ಆಮೇಲೆ ಪ್ರತಿಯೊಂದು ಅಷ್ಟೇ ತುಂಬ ಒಬ್ಸರ್ವ್ ಮಾಡುವಾಗ ಯಾವ್ದೂ ಅಷ್ಟೊಂದು ಅಷ್ಟೊಂದು ಹಳೆ ಟಿ ವಿ ಇದ್ದಾಗ ಈ ಥರ ಟಿ ವಿಗಳೆಲ್ಲ ಹಾಗಿಲ್ಲ ಅದು ಚೆನ್ನಾಗಿದೆ ಇವಾಗ ತಗೊಂಬಂದಿರೋದು ಚೆನ್ನಾಗಿದೆ ಅದಕ್ಕೆ ಹೋಲಸ್ಕೊಂಡ್ರೆ ಚೆನ್ನಾಗಿದೆ